ನಾನೊಂದು ಜಾಕೆಟ್ ಆರ್ಡ್ರು ಮಾಡಿದ್ದೆ ಆನ್ಲೈನಲ್ಲಿ ಅದು ಬಂದಿದೆ ಆದರೆ ಅದು ಓಪನ್ ಮಾಡಿ ನೋಡಿದಾಗ ನಾನು ಮಾಡಿರೋದೆ ಬೇರೆ ಅದು ಬಂದಿರೋದೆ ಬೇರೆ ನಾನು ಮಾಡಿರೋದೆ ಬ್ಲೂ ಕಲರ್ ಮಾಡಿದ್ದೀನಿ ಅದು ಬಂದುಬಿಟ್ಟು ಒಂಥರ ಬ್ಲಾಕ್ ಬಂದುಬಿಟ್ಟಿದೆ ಅದು ಚೆನ್ನಾಗಿ ಇಲ್ಲ ನೋಡಕ್ಕೂ ಚೆನ್ನಾಗಿಲ್ಲ ಆದರೆ ನಾನು ಎಕ್ಸ್ ಎಲ್ ಮಾಡಿದ್ದೆ ಅದು ಯಲ್ ಬಂದಿದೆ ಹಾಗಾಗ್ಬುಟ್ಟು ಅದು ನನಗೆ ಟೈಟ್ ಅನ್ನಿಸುತ್ತೆ ಅದ್ರಲ್ಲೂ ನಾನು ತೌಸಂಡ್ ರುಪೀಸ್ ಅದಕ್ಕೆ ಪೇ ಮಾಡಿದೀನಿ ಆ ಜಾಕೆಟ್ಗೆ ಆ ಅಮೌಂಟಿಗೆ ಈ ಜೋಕೆಟ್ಟು ಕ್ವಾಲಿಟಿ ನನ್ಗೆ ಸೆಟ್ ಆಗ್ತಾ ಇಲ್ಲ ಕ್ವಾಲಿಟಿನೆ ಸರಿ ಇಲ್ಲ ಆ ಬಟ್ಟೆನೂ ಸರಿ ಇಲ್ಲ ಮತ್ತು ಅದ್ರದ್ ಜೋಕೆಟಿನ ಮತ್ತು ಇದು ಗುಂಡಿ ಬಂದುಬಿಟ್ಟು ಅದೂ ಚೆನ್ನಾಗಿಲ್ಲ ನಾನು ಕೊಟ್ಟಿರೋಂಥ ಅಮೌಂಟ್ಗೆ ಈ ಪ್ರಾಡಕ್ಟು ಸೂಟ್ ಆಗ್ತಾ ಇಲ್ಲ ಸೊ ನಾನ್ ಇದನ್ನ ಕ್ಯಾನ್ಸಲ್ ಮಾಡ್ತಿದೀನಿ ಚೆನ್ನಾಗಿಲ್ಲ ಇದು ಪ್ರೊಡಕ್ಟು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಷ್ಟೊಂದು ನನ್ನ ಇದರಿಂದ ಕಂಫರ್ಟ್ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ